ಸರ್ ಅದು ನಾ ಮಿಸ್ಟರ್ ಅರುಣಕುಮಾರ್ ಸರ್ ನಿಮ್ಮದು ಫ್ಲವರ್ ಇದಿದೆ ಫ್ಲವರ್ ಅಂಗಡಿ ಇದೆಯಲ್ಲ ಹಾಂ ಸರ್ ನಮಗೆ ಮದುವೆ ಡೆಕೋರೇಷನ್ನಿಗೆ ಸ್ವಲ್ಪ ಹೂವು ಬೇಕಾಗಿದ್ವು ಹ್ಞೂ ಹಾಂ ನನಗೇ ನನಗೇ ಗುಲಾಬಿ ಹೂವು ಹ್ಞೂ ಹಾಗೂ ಮಲ್ಲಿಗೆ ಹೂವು ಮತ್ತೆ ಹಾಂ ಸೇವಂತಿಗೆ ಹೂವು ಆ ಥರ ಹೂಗಳು ಇದ್ದರೆ ಹ್ಞೂ

ಇಲ್ಲ ಸರ್ ಹೂವಿನ ಮಾಲೆಗಳು ಏನು ಬೇಕಾಗಿಲ್ಲ ನಮಗೆ ಡೆಕೊರೇಷನ್ ಮಾಡಲಿಕ್ಕೆ ಬೇಕಾಗಿದ್ದವು ಹ್ಞೂ

ನಮಗೆ ರೆಡ್ ಕಲರೂ ವೈಟ್ ಕಲರು ಹ್ಞೂ ಮತ್ತೆ ಅದರಲ್ಲಿ ಎಲ್ಲೊ ಕಲರ್ ಬರ್ತಯಿದೆಯಲ್ಲ ಗುಲಾಬಿಯಲ್ಲಿ ಹ್ಞೂ

ಹಾಂ ಮಿಕ್ಸಾಗಿ ಬೇಕು ಹ್ಞೂ ಎಲ್ಲ ಎಲ್ಲ ಕಲರ್ಸ್ ಹಾಂ ರೊ ಹಾಂ ರೋಜ್ ಇದು ನಿಮಗೆ ಇದು ರೆಡ್ ಕಲರು ಎಲ್ಲೊ ಕಲರು ವೈಟ್ ಕಲರು ಎಲ್ಲ ಮಿಕ್ಸಾಗಿ ಬೇಕಾಗ್ತಯಿದೆ ಸರ್ ನನಗೇ ನಾಳೇ ಮಾರ್ನಿಂಗ್ ಸಿಗುತ್ತ ನಮಗೆ ಫೈವ್ ಕ್ಲಾಕಿನ್ನ ಸಿಕ್ಸ್ ಓ ಕ್ಲಾಕ್ ಒಳ್ಗೆ ಹ್ಞೂ

ಅಂತದು ಮ್ಯಾರೇಜ್ ಡೆಕ್ರೇಷನ್ ಆಗಬೇಕಂತ ಬೆಳಿಗ್ಗೆ ಆದರೆ ಚೆನ್ನಾಗಿರ್ತಿತ್ತಲ್ಲ ಸರ್ ನಾನು ಒನ್ ಹಾಫ್ ಯಾನ್ ಅವರಿನಲ್ಲಿ ನಿಮ್ಮ ಫ್ಲವರ್ ಅಂಗಡಿಲಿ ಇರ್ತಿನಿ ನಾನು ಹ್ಞೂ ಸರ್ ಇದೂ ಎಲ್ಲಿ ಬರುತ್ತೆ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಅಡ್ರೆಸ್ ನಾನು ಒಮ್ಮೆ ಬಂದಿದ್ದಿನಿ ಜಸ್ಟ್ ಪ್ಲೇಸ್ ಗೊತ್ತಾಗ್ತ ಇಲ್ಲ ಹ್ಞೂ ಓಕೆ ಹ್ಞೂ ಹ್ಞೂ ಹಾಂ ಸ್ವಲ್ಪಾ ಅದು ನಮಗೇ ಸ್ವಲ್ಪ ತೋರಿಸಿದಂದ್ರೆ ಹೂವ ನಾವು ಏನೇನದು ಅಮೌಂಟ್ ಏನದು ಅಷ್ಟು ಅಮೌಂಟ್ ಆಗುತ್ತೆ ಅದನ್ನೆಲ್ಲಾ ನಾವು ಪೇ ಮಾಡಿ ನಿಮಗೆ ರೆಡಿ ಮಾಡಲಿಕ್ಕೆ ಹೇಳಿ ಬಂದ್ಬಿಡ್ತಿವಿ ಹ್ಞೂ ಓಕೆ ಸರ್ ಓಕೆ